ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮ ಜಾಗಗಳಿಗೇನು ಕಡ್ಮೆಯೇ ಇಲ್ಲ ಏಕೆಂದ್ರೆ ನಮ್ಮ ಕ ಪ್ರತಿ ಜಿಲ್ಲೆಲ್ಲು ಕೂಡ ಆ ಸಪ್ರೇಟ್ ಸಪ್ರೇಟು ಮತ್ತೆ ವಿಧ ವಿಧವಾದ ಪ್ರವಾಸ ತಾಣಗಳಿದೆ ಅಂತೆಯೇ ಹೇಳ್ಬೋದು ಇವಾಗ ನೀವು ಬೆಂಗಳೂರಿಂದ ಹಿಡಿದು ನೀವು ಧಾರವಾಡ ಸೈಡ್ಗೋದ್ರೂ ಎಲ್ಲ ಕಡೆಯು ಪ್ರವಾಸ ಇದುವೇ ಇರೋದು ಇವಾಗ ನಾವು ಮೈಸೂರಿಗೋದ್ರೆ ಮೈಸೂರು ಪ್ಯಾಲೇಸ್ ನೋಡ್ಬೋದು ನೀವೂ ಅದೇ ಧಾರವಾಡ ಹುಬ್ಳಿ ಈ ಸೈಡೆಲ್ಲ ಹೋದ್ರೆ ಅಲ್ಲಿಯ ಪ್ರವಾಸೋದ್ಯಮ ಅಲ್ಲಿಂದ ಸ್ಪೆಷಾಲಿಟಿಯೇ ಇದೆ ಇವಾಗ ನೀವು ದೂದಸಾಗರ್ ನೋಡ್ಬೋದು ಆ ಸೈಡು ನಾರ್ತ್ ಕರ್ನಾಟಕ ಸೈಡೆಲ್ಲ ಹೋದ್ರೆ ಹಂಗೆ ಕರಾವಳಿ ಇದೆ ನಮ್ದ್ರಲ್ಲಿ ಮತ್ತು ಉತ್ತರ ಕರ್ನಾಟಕ ಮತ್ತು ಈ ರೀತಿ ನಮ್ಮ ನಮ್ಮ ಇದರಲ್ಲಿ ತುಂಬ ಡಿಫ್ರೆಂಟಾಗಿ ಇದೆ ಅಂತೆಯೇ ಹೇಳ್ಬೋದು ಕರ್ನಾಟಕ ಬೇರೆ ರಾಜ್ಯಕ್ಕೆ ಹೋಲ್ಸ್ಕೊಂಡ್ರೆ ಮತ್ತೆ ಇಲ್ಲಿ ಅನೇ ಇಲ್ಲಿ ವಿಧ ವಿಧವಾದ ಭಾಷೆ ಮಾತಾಡ್ತಾರೆ ಇವಾಗ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಅವ್ರದ್ದೇ ಒಂದು ಸ್ವಲ್ಪ ಕನ್ನಡ ಚೇಂಜ್ ಇರುತ್ತೆ ನಾವು ಬೆಂಗಳೂರು ಸೈಡೂ ನಮ್ಮ ಚಿಕ್ಕಬಳ್ಳಾಪುರ ಸೈಡಿಗೆಲ್ಲ ಬಂದರೆ ನಮ್ಮ ಸೈಡೆ ಒಂಥರ ಕನ್ನಡ ಇದೆ ಮೈಸೂರು ಸೈಡೆ ಒಂಥರ ಕನ್ನಡ ಇದೆ ಅಂತಲೇ ಹೇಳ್ಬೋದು ನೀವು ಮಂಗಳೂರು ಸೈಡೆಲ್ಲ ಹೋದ್ರೆ ತುಳು ಕೊಂಕಣಿ ಮತ್ತೇ ಈ ರೀತಿಯ ಭಾಷೆಗಳ್ನ ಮಾತಾಡ್ತಾರೆ ಆದರಿಂದ ನಮ್ಮ ಕರ್ನಾಟಕ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಮತ್ತೇ ಇಲ್ಲೂ ನಮ್ಮ ಕ ಮಳೆಗಾಲದಲ್ಲಿ ನೀವು ಜೋಗ ಫಾಲ್ಸು ಶಿವಮೊಗ್ಗದತ್ರ ಜೋಗ ಫಾಲ್ಸ್ ಇದೆ ಅದನ್ನೆಲ್ಲ ನೋಡ್ಬಿಟ್ರೆ ತುಂಬ ಅತ್ಯುತ್ತಮವಾದ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ತಾಪಮಾನವೂ ಅಷ್ಟೆ ಇಲ್ಲಿ ನಾ ಒಂದೊಂದು ಕಡೆ ಒಂದೊಂದು ಥರ ಇವಾಗ ಇವಾಗ ಚಿಕ್ಕಮಗಳೂರು ಮಡಿಕೇರಿ ಈ ಸೈಡೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಮಳೆ ಜಾಸ್ತಿ ಅಂತಾರೆ ಹೇಳ್ತಾರೆ ಆದರೆ ನಾವು ಧಾರವಾಡ ಮತ್ತು ಹುಬ್ಳಿ ಈ ಸೈಡೆಲ್ಲ ಹೋದ್ರೆ ಮಳೆ ಕಡಿಮೆ ಅಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಆದ್ರಿಂದ ಬೇಸ್ಗೆಗಾಲದಲ್ಲಿ ಅಲ್ಲಿ ಗರಿಷ್ಟ ನಲ್ವತ್ತು ಪರ್ಸೆಂಡ್ ಡಿಗ್ರಿ ಶೆಲ್ಸಿಯಸ್ಕ್ಕಿಂತ ಜಾಸ್ತಿ ಹೋಗುತ್ತೆ ಬಿಸಿಲು ಅಂತಲೇ ಹೇಳ್ಬೋದು ಮತ್ತೆ ಅದೇ ಈ ಸೈಡೆಲ್ಲ ನಾವು ಚಿಕ್ಕಮಗಳೂರು ಮಡಿಕೇರಿ ಸೈಡೆಲ್ಲ ಅಷ್ಟೊಂದು ಹೋಗುವುದಿಲ್ಲ ಬೇಸಿಗೆಗಾಲ್ದಲ್ಲಿ ಅಲೆಲ್ಲ ಸುಮಾರು ಒಂದು ಮೂವತ್ತು ಇಪ್ಪತ್ತೆಂಟು ಈ ರೀತಿ ಇರುತ್ತೆ ಆದರೆ ಚಳಿಗಾಲದಲ್ಲಿ ಕಡಿಮೆ ಆಗುತ್ತೆ ಎವಿ ಚಳಿ ಇರುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಆದರೆ ನಾವು ಅದನ್ನೇ ಚಳಿ ಇದರಲ್ಲಿ ಧಾರವಾಡ ಸೈಡು ನಾರ್ತ್ ಕರ್ನಾಟಕ ಸೈಡೆಲ್ಲ ಹೋದ್ರೆ ಚಳಿಗಾಲದಲ್ಲಿ ಚಳಿ ಆಗುತ್ತೆ ಆದರೆ ಅಷ್ಟೊಂದು ಕಡಿಮೆ ಡಿಗ್ರಿ ಸೆಲ್ಶಿಯಸ್ಸಿಗೆ ಬರೋದಿಲ್ಲ ಈ ರೀತಿ ನಾವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಡಿಫರ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕರಾವಳಿ ಕರ್ನಾಟಕ ಅಂದರೆ ಅದು ತುಂಬ ಸುಂದರವಾಗಿ ಅಂತಲೇ ಉಡುಪಿ ಮಂಗಳೂರು ಈ ಸೈಡೆಲ್ಲ ಸಮುದ್ರ ಮತ್ತೆ ಅಲ್ಲಿನ ಆಚರಣೆ ಮಾಡೋದು ಮತ್ತು ಅಲ್ಲೇ ಒಂಥರ ಸಂಸ್ಕೃತಿ ಕಾರ್ಯಕ್ರಮಗಳು ಮಾಡ್ತಾರೆ ಅಲ್ಲಿ ಯಾವರೀತಿ ಅಂದರೆ ಅವ್ರದ್ದೇ ಹಬ್ಬ ಆಚರಣೆಗಳೇ ಸಂಬಾ ಸ್ವಲ ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಅಲ್ಲೂ ಕೂಡ ತಾಪಮಾನ ಬೇಸಿಗೆಗಾಲ್ದಲ್ಲಿ ಸಕತ್ತು ಬಿಸಿಲಿರುತ್ತೆ ಮತ್ತು ಮಳೆಗಾಲ ಬಂತು ಅಂದ್ಬುಡ್ತೇ ಸೂಲ್ ಫುಲ್ಲು ಮಳೆ ಹುಯ್ದು ನದಿ ಸೈಡು ನದಿ ತುಂಬ ಹರ್ದು ಸಮುದ್ರ ಎಲ್ಲ ಉಕ್ಕಿ ಹರಿಯುತ್ತೆ ಅಂತಲೇ ಹೇಳಬೋದು ಈ ರೀತಿ ಇರುತ್ತೆ ಆದ್ರಿಂದ ನಮ್ಮ ಕರ್ನಾಟಕದಲ್ಲಿ ಮುಂಗಾರು ಮುಂಗಾರ ಮುಂಗಾರು ಮುಂಗಾರು ಮಳೆ ಟೈಮಲ್ಲೆಲ್ಲ ಮಲೆನಾಡು ತುಂಬಾ ಸುಂದರವಾಗಿರುತ್ತೆ ಅಂತಲೇ ಹೇಳಬೋದು ಆ ಆ ಥರ ನಾವು ನೇಚರ್ನ ನೋಡೋಕ್ಕೆ ಎರ್ಡು ಕಣ್ಣು ಸಾಲದು ಅಂತಲೇ ಹೇಳಬೋದು ಮತ್ತೆ ಬೇಸಿಗೆಗಾಲ್ದಲ್ಲಿ ಚಳಿಗಾಲ್ದಲ್ಲು ಕೂಡ ಚೇಂಜ್ ಆಗ್ತಾಯಿರುತ್ತೆ ಇವಾಗ ಧಾರವಾಡಿಗೆ ಹೆಂಗೆ ನಮ್ಮ ಚಿಕ್ಕಮಗಳೂರು ನಮ್ಮ ಮಡಿಕೇರಿ ಹೆಂಗಿರುತ್ತೆ ಹಾಸನ್ನು ಸಕಲೇಶ್ಪುರ ಈ ರೀತಿ ಚೇಂಜ್ ಆಗ್ತಾಯಿರುತ್ತೆ ಇಲ್ಲೆಲ್ಲ ಡು ಅದು ಆ ರೀತಿ ನಮ್ಮ ಕರ್ನಾಟಕ ಇದೆ ಅಂತಲೇ ಹೇಳ್ಬೋದು